ನಾವು ಗದಗಿಂದ ನಾವು ಗದಗಲಿಂದ ಮಾತಾಡ್ತಿರೋದು ರೀ ನಾವು ಕೊಪ್ಪ ಗವಿಸಿದ್ಧೇಶ್ವರ ಮಠ ನೋಡಕಂತೆ ಬರ್ತಿದೀವಿ ರೀ ನಮ್ಗೆ ಅಲ್ಲೇ ಉಳ್ಕೋಳಕ್ಕೆ ಏನಾದರು ಒಂದು ವ್ಯವಸ್ಥೆ ಐತಾ ಏನು ರೀ ಅಲ್ಲಿ

ಹ್ಞಾ ರೀ ಹ್ಞಾ ರೀ ಹಾಂ ಹ್ಞಾ ರೀ ಹ್ಞಾ ರೀ ಫಷ್ಟ್ ನಮ್ಗೆ ಅಲ್ಲೇ ಉಳ್ಕೊಳಕ್ ಏನಾದರು ಒಂದು ರೂಮ್ ಸಿಗ್ತಾವೆ ಏನು ರೀ ಹೋಟ್ಲ್ ಸಿಗ್ತಾವೆ ಹ್ಞಾ ರೀ ಓ ಈಗ ಜಾತ್ರೆ ಐತೆ ಅಲ್ರಿ ಗವಿಸಿದ್ಧೇಶ್ವರದ್ದು ಹ್ಞಾ ರೀ ಹ್ಞಾ ರೀ ಎಲ್ಲ ಇರಕಾ ವ್ಯವಸ್ಥೆ ಐತೆ ರೀ ಹ್ಞಾ ರೀ ಅಲ್ಲಿ ನೋಡೊವಂಥದ್ ಅಲ್ಲಿ ನೋಡೊವಂಥಾ ಒಂದು ಏನಾದರು ಅದು ಮತ್ತೆ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ದೂರ ಆಗತ್ತೆ ಅಂತದ

ಅದ್ಕ ಗಾಡಿ ಬಿಡ್ತೆ ಬಿಡ್ತಾರೇನು ರೀ ನಾವ ಹೋಗುದು ರೀ

ಏನು ಬಸ್ ಅದಾವು ಏನ್ ರೀ ಅಲ್ಲೆ ಹಾಂ ಹ್ಞೂ ರೀ ಊಟಕ್ಕೆ ರೀ ಊಟಕ್ಕೆ ಏನೇನು ಸಿಗತ್ತೆ ರೀ

ಹ್ಞೂ ರೀ ಹ್ಞೂ ರೀ ಟಿಫನಿಗೆ ಊಟಕ್ಕೆ ವ್ಯವಸ್ಥೆ ಐತೆ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ದುಡ್ಡು ಕ ಇದನ್ನ ಹಣ ಎಷ್ಟು ಖರ್ಚು ಆಗ್ಬೋದು ರೀ

ಹ್ಞೂ ರೀ ಆಯ್ತು ತಗೊಳ್ಳಿ ರೀ ಹಂಗಾರೆ ನಾವು ಬರ್ತೀವಿ ಅಂತ ರೀ ಕೊಪ್ಪಳ್ಕಾ ಎಲ್ಲ ವ್ಯವಸ್ಥೆ ನೀವು ನೋಡ್ಕೊಬಕು ಆಯ್ತು ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಅದು ಹತ್ರ ಆಗತ್ತಾ ರೀ ಆನೆಗುಂದಿ ಆಯ್ತು ರೀ ಅಲ್ಲಿ ನೋಡೋವಂಥಾ ಪ್ರಸಿದ್ಧವಾದ ಸ್ಥಳ ಅದಾವು ರೀ ಈಗ

ಹ್ಞೂ ರೀ ಆಯ್ತು ರೀ ಆಯ್ತು ರೀ ನಾಳೆ ನಾವು ಬರ್ತೀವಿ ಅಂತ ರೀ ಆಯ್ತು ಹ್ಞೂ ರೀ